ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸಿಕೊಂಡು ರೂಢಿಸ್ಕೊಂಡು ಬರ್ತಾ ಇದೆ ಫಾರ್ ಎಕ್ಸಾಮ್ಪಲ್ ಹೇಳಬೇಕಾದ್ರೆ ಮೈಸೂರಿಗೋದ್ರೆ ಆ ಮೈಸೂರಿನಲ್ಲಿ ಅನೇಕ ರಾಜರುಗಳ ಫೋಟೋಗಳು ಇದೆ ಅವ್ರು ಬಳಸಿದ ವಸ್ತುಗಳು ಇದೆ ಅದರನ್ನ ನೋಡಿದಾಗ ನಮಗೊಂಥರ ಖುಷಿ ಆಗತ್ತೆ ಓ ರಾಜರುಗಳು ಈ ಥರ ಎಲ್ಲ ಬಳಸ್ತಾ ಇದ್ರಾ ಈ ಥರ ಎಲ್ಲ ಯೂಸ್ ಮಾಡ್ತಾ ಇದ್ರಾ ಅಂತ ಒಂಥರ ಒಂಥರ ಖುಷಿ ಕೊಡುತ್ತೆ ನಮಗೆ ಅದೇ ರೀತಿಯಾಗಿ ನಾನು ಒಂದು ಸ್ಕೂಲಲ್ಲಿ ಇರಬೇಕಾದ್ರೆ ನಮ್ಮ ಸರ್ ನಮ್ಮನ್ನ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಎಲ್ಲಿಗಂದರೆ ಟಿಪ್ಪು ಸುಲ್ತಾನ್ನ ಸಮಾಧಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಟಿಪ್ಪು ಸುಲ್ತಾನ್ನ ಸಮಾಧಿ ನೋಡ್ತೀವಿ ತುಂಬ ಒಂಥರ ಹೇಗಿದೆ ಅಂದರೆ ನೀವೆಲ್ಲ ಯಾರು ಯಾರು ನೋಡಿಲ್ಲ ದಯವಿಟ್ಟು ಒಂದ್ಸರಿ ನೋಡಿ ಹೋಗಿ ಅಲ್ಲಿ ಅವ್ರು ಬಳಸ್ತಾ ಇದ್ದ ಒಂದು ಕತ್ತಿ ಆಗಿರ್ಬೋದು ಅವ್ರು ಬಳಸ್ತಾ ಇದ್ದ ಒಂದು ಕನ್ನಡಕ ಆಗಿರ್ಬೋದು ಅವರು ಬಳಸ್ತಾ ಇದ್ದ ಒಂದು ಲೇಖನ ಆಗಿರ್ಬೋದು ಬಟ್ಟೆ ಸಮೇತವಾಗಿ ಅವ್ರು ಅಲ್ಲಿ ಒಂದು ಪ್ರದರ್ಶನವಾಗಿ ಇಟ್ಟಿದ್ದಾರೆ ಅದನ್ನೆಲ್ಲ ನೋಡಿದರೆ ನಮ್ಗೆ ಒಂಥರ ಖುಷಿ ಆಗತ್ತೆ ಓ ಆ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಅವರು ಬಳಸ್ತಾ ಇದ್ದ ಈ ವಸ್ತುಗಳನ್ನು ಇವತ್ತು ನೋಡ್ತಾ ಇದ್ದೀವಿ ಅಂದರೆ ಎಂತಹ ಖುಷಿ ಆಗಲ್ವಾ ನಮಗೆ ಬರೀ ಇತಿಹಾಸದಲ್ಲಿ ಮಾತ್ರ ಅವ್ರು ಹಿಂಗೆ ಅವ್ರು ಹಂಗೆ ಅಂತ ನೋಡಿರ್ತಿವಿ ಅದೇ ಡೈರೆಕ್ಟಾಗಿ ಹೋಗಿ ಅವ್ರು ಬಳಸ್ತಾ ಇದ್ದಂಥ ವಸ್ತುಗಳನ್ನು ನೋಡಿದ್ರೆ ನಮ್ಗೆ ಆಗುವಂಥ ಖುಷಿ ಹೇಗಿರತ್ತೆ ಗೊತ್ತಾ ಒಂದು ಸಲ ನೀವು ಹೋಗಿ ಭೇಟಿ ನೀಡಬೇಕು ಅಂತ ಹೇಳ್ತೀನಿ ಅದೇ ರೀತಿಯಾಗಿ ರೀಸೆಂಟ್ ಆಗಿ ನಾನು ಬೆಂಗಳೂರಲ್ಲಿ ಒಂದು ಮ್ಯೂಸಿಯಮ್ಗೋಗ್ತೀನಿ ಒಂದು ಇದಕ್ಕೆ ಹೋಗ್ತೀನಿ ಅಲ್ಲಿ ಅನೇಕ ವ್ಯಕ್ತಿಗಳು ಯಾರ್ಯಾರು ಏನೇನು ಸಾಧನೆ ಮಾಡಿರ್ತಾರೋ ಆ ವ್ಯಕ್ತಿಗಳ ಒಂದು ಯಾವ ರೀತಿ ಇರತ್ತೆ ಅದೇ ರೀತಿಗೆ ಪಿಚ್ಚರ್ ಮಾಡಿರ್ತಾನೆ ಫಾರ್ ಎಕ್ಸಾಮ್ಪಲ್ ರಾಕೇಶ್ ಶರ್ಮ ಆಗಿರ್ಬೋದು ಅವರು ಸೇಮ್ ಹೇಗೆ ಇದರ ಹಾಗೆ ಮತ್ತೆ ಡಿ ಎನ್ ಎನ ಯಾರು ಕಂಡು ಹಿಡಿದರೋ ಆ ಒಂದು ಇಬ್ಬರ ವ್ಯಕ್ತಿಗಳ ಫೋಟೋ ಒಂದು ಚಿತ್ರಣ ಆಗಿರ್ಬೋದು ಹಾಕಿರ್ತಾರೆ ಅದನ್ನೆಲ್ಲ ನೋಡಿ ನಂಗೆ ಒಂಥರ ಖುಷಿ ಆಗತ್ತೆ ಮತ್ತು ವಿಮಾನವನ್ನು ಕಂಡು ಹಿಡದವ್ರು ರೈಟ್ ಸಹೋದರರು ಅಂತ ಹೇಳ್ತಾರಲ್ಲ ಅವರ ಒಂದು ಚಿತ್ರಣ ಆಗಿರ್ಬೋದು ಎಲ್ಲ ಥರ ಚಿತ್ರಣವನ್ನು ಬಳಸಿ ಹಾಕಿರ್ತಾರಲ್ಲಿ ಅದೆಲ್ಲ ನೋಡಿದ್ರೆ ನಮ್ಮ ನಮ್ಮ ಒಂದು ಕರ್ನಾಟಕದ ರಾಜ್ಯದಲ್ಲಿ ಆ ಒಂದು ಹಳೆಯ ಒಂದು ಪಾರಂಪರೆ ಒಂದು ಸಂ ಒಂದು ಸಂಸ್ಕೃತಿಯನ್ನು ಯಾವ ರೀತಿಯಾಗಿ ಮುಂದ್ವರ್ಸ್ಕೊಂಬರ್ತಾ ಇದ್ದಾರೆ ನಾವು ನೋಡಕ್ಕೆ ಆಗಲ್ಲ ಅಂದರದ್ದು ಈ ಥರ ಚಿತ್ರಣ ಮಾಡಿ ನಮಗೆ ಅವರು ಬಳಸ್ತಾ ಇದ್ದಂಥ ವಸ್ತುಗಳನ್ನೆಲ್ಲ ಸಂಗ್ರಹಣೆ ಮಾಡಿ ಇಟ್ಟು ನಮಗೆ ತೋರಿಸ್ತಾ ಇದ್ದೀವಲ್ಲ ಅದು ತುಂಬ ಖುಷಿ ಕೊಡುತ್ತೆ ಮುಂದೇನೂ ಇದೇ ರೀತಿಯಾಗಿ ಮುಂದ್ವರ್ಸ್ಕೊಂಡು ಹೋಗ್ಬೇಕು ಮುಂದಿನ ಪೀಳಿಗೆಯವರು ಸಹ ಇದನ್ನು ನೋಡಬೇಕು ಅವರು ಸಹ ತಿಳ್ಕೊಬೇಕು ಯಾವ ರೀತಿ ಇತ್ತು ಇತಿಹಾಸ ಮುಂದೆ ಹಿಂದೆ ರೀತಿಯಾಗಿ ಇತ್ತು ಅಂತ ಅವ್ರು ತಿಳ್ಕೊಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ